ಈಗ ನಮ್ಮ ಸಂಸ್ಕೃತಿಯಲ್ಲಿ ಹಲವಾರು ಉದ್ಯೋಗಗಳಿವೆ ಈಗ ಹೆಣ್ಮಕ್ಳು ಆಗಿರ್ಬೋದು ಮನೇಲಿ ಹೊಲಿಗೆ ಯಂತ್ರ ಇದು ಮಿಷನ್ ಹೊಲಿಯುದು ಮತ್ತೆ ರೊಟ್ಟಿ ಮಿಷನ್ ರೊಟ್ಟಿ ಮಾಡುವುದು ಮತ್ತೆ ಈಗ ಶಾವಿಗೆ ಮಿಷನ್ ಮತ್ತೆ ಊದುಬತ್ತಿ ಮಾಡುವುದು ಈಗ ಎಲ್ಲ ಈ ಎಲ್ಲ ಥರದ್ದು ಯಂತ್ರಗಳು ಬಂದ್ಬಿಟವೆ ಈಗ ಮನೇಲಿ ಹೆಣ್ಮಕ್ಳು ಖಾಲಿ ಇರ್ಬಾರ್ದು ಅಂತೇಳಿ ಏನಾದ್ರು ಒಂದು ಉದ್ಯೋಗ ಮಾಡ್ಬೇಕು ಹೆಣ್ಮಕ್ಳ್ ಅಂತೇಳಿ ಎಲ್ಲ ಥರದ್ದು ಯಂತ್ರಗಳು ಬಂದವು ಎಲ್ಲ ಹೆಣ್ಮಕ್ಳು ಮಾಡ್ತಿದ್ದಾರೆ ಈಗ ಏನು ಅದು ಯಾಕೆ ಹಿಂಜರಿತಾರಂದ್ರೆ ಕೆಲವೊಬ್ಬರು ಈ ಹಣಕಾಸಿನ ಸಮಸ್ಯೆ ಆಗಿರ್ತದೆ ಮತ್ತೆ ಏನೋ ಒಂದು ಸ್ಥಳದ ಅವಕಾಶ ಇರೋದಿಲ್ಲ ಮತ್ತು ಇನ್ನೂ ಸಮಸ್ಯೆ ಏನೋ ಮನೆಯವ್ರು ಒಪ್ಪದೇ ಇರ್ಬೋದು ಎಲ್ಲ ಈ ನಮ್ಮ ಹಳ್ಳಿಗಳಲ್ಲಿ ಯಾವ ಉದ್ಯೋಗ ಈಗ ಎಲ್ಲ ಮಹಿಳೆಯರೆಲ್ಲರೂ ಹೊಲದಲ್ಲಿ ರೈತರ ಕೆಲಸ ಮಾಡ್ತಿದಾರೆ ಹೆಣ್ಣುಮಕ್ಳು ಗಂಡುಮಕ್ಳು ಅಂದೆ ಹೆಣ್ಣು ಮಕ್ಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೊಲದಲ್ಲಿ ಕೆಲಸ ಮಾಡ್ತಾರೆ ಇದೇ ಹಳ್ಳಿಗಳಲ್ಲಿ ಹೆಣ್ಮಕ್ಳಿಗ್ ಇದೇ ಒಂದು ಉದ್ಯೋಗ ಹೊಲಕ್ಕೆ ಹೋಗೋದು ಒಂದು ಉದ್ಯೋಗ ಆದ್ರೆ ಮನೆಯಲ್ಲಿರೋರು ಎಲ್ಲ ಮಾಡ್ತಿದಾರೆ ಬಟ್ಟೆ ಹೊಲಿಯುತ್ತಾರೆ ಅದೇ ಹೇಳಿದೆನಲ್ಲ ಮೊಟ್ಟೆ ಇದು ರೊಟ್ಟಿ ರೊಟ್ಟಿ ಮಿಷನ್ ತಂದು ರೊಟ್ಟಿ ಮಾಡೋದು ಬೇಕ್ರಿ ಎಲ್ಲ ಹಾಕೋದು ಹೋಟೆಲ್ಗಳೆಲ್ಲ ಹಾಕೋದು ಈಗ ರೊಟ್ಟಿಗಳೆಲ್ಲ ಮಾಡಿ ಹಾಕ ಈಗ ಈಗ ಏನೂ ವ್ಯಾಪಾರ ಇಲ್ಲ ಈಗೆಲ್ಲ ಮಳೆಯಿಲ್ಲದೆ ಬೆಳೆಯಿಲ್ಲದೆ ಎಲ್ಲ ಆರ್ಥಿಕ ಸಮಸ್ಯೆ ಆಗಿದೆ ಹಾಗಾಗಿ ಯಾವುದೇ ಒಂದು ಏನೇ ತಗೋಬೇಕಾದ್ರೂ ಈಗ ಎಲ್ಲ ದುಡ್ಡು ಬೇಕು ಅದರಿಂದಾಗಿ ಏನೂ ವ್ಯಾಪಾರ ಸಹ ಆಗಿಲ್ಲ ಹೀಗೆ ಉದ್ಯೋಗ ಮಾಡೋಕ್ಕೆ ಸ ಹಿಂಜರೀತಾರೆ ಜನ